ಸಮಾಜದಲ್ಲಿ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆದಷ್ಟು ಎಜುಕೇಷನ್ ವಿದ್ಯಾಭ್ಯಾಸ ಜಾಸ್ತಿ ಆದಷ್ಟು ಮಾಧ್ಯಮಗಳು ಪ್ರಚಾರಗಳು ಜಾಸ್ತಿ ಆದಷ್ಟು ಎಲ್ಲ ಇದರಿಂದ ಸಮಾಜದಲ್ಲಿ ಕೆ ಎಷ್ಟೋ ಅಪರಾಧಗಳು ನಡೀತದೆ ಮೊದಲು ಇಂಥದ್ದೆಲ್ಲ ಅವಕಾಶ ಇರಲಿಲ್ಲ ಯಾಕಂತೇಳಿದರೆ ಟಿ ವಿ ಇರಲಿಲ್ಲ ಫೋನ್ನ ಬಗ್ಗೆ ಇರಲಿಲ್ಲ ಫೇಸ್ಬುಕ್ ಇರಲಿಲ್ಲ ಟ್ವಿಟ್ಟರ್ ಇರಲಿಲ್ಲ ಏನಿರಲಿಲ್ಲ ಆಗ ಇಷ್ಟೆಲ್ಲ ಸಮಾಜದಲ್ಲಿ ಅಪರಾಧಗಳು ಆಗ್ತಿರಲಿಲ್ಲ ಈಗ ಏನಾಯಿತು ಈಗ ಎಲ್ಲಿಯ ಒಂದು ಕಡೆಯಾದದ್ದನ್ನು ಅದೇ ಕೂಡಲೆ ಇಲ್ಲಿ ಸಮಾಜದ ದ ಎಲ್ಲ ಮಾಧ್ಯಮಗಳ ಮುಖಾಂತರ ಅದು ಪಬ್ಲಿಷ್ ಆಗ್ತದೆ ಪಬ್ಲಿಷ್ ಮಾಡುವುದು ತಪ್ ತಪ್ಪಂತ ನಾನು ಹೇಳೋದಿಲ್ಲ ಆದರೆ ಪಬ್ಲಿಷ್ ಅದು ಪ್ರಚಾರ ಆದ ಮೇಲೆ ಅದಕ್ಕೆ ತಕ್ಕ ಒಂದು ಶಿಕ್ಷೆ ಕೂಡಲೆ ಕೂಡಲೆ ಆದರೆ ಅಂಥ ಅಪರಾಧಗಳು ಮುಂದುವರೆದುಕೊಂಡು ಹೋಗುವುದಿಲ್ಲ ಆದರೆ ನಮ್ಮಲ್ಲಿ ಅಪರಾಧ ಆದದ್ದನ್ನು ಹೇಳ್ತಾರೆ ಹೊರತು ಮತ್ತೆ ಏನಾಯಿತು ಎಂಬುದರ ಬಗ್ಗೆ ಅದಕ್ಕೆ ಮಾಹಿತಿ ಒದಗಿಸುವುದಿಲ್ಲ ಆಗ ನಮ್ಮಲ್ಲಿರುವ ಕೆಲವೊಂದು ಯುವಜನತೆಗಳ ಮೇಲೆ ಇದು ಹೆಚ್ಚು ಪರಿಣಾಮ ಬೀಳ್ತದೆ ಏಕಂದ್ರೆ ನಾವು ಏನು ಮಾಡಿದ್ರೂ ಅದು ಏನೂ ಆಗುವುದಿಲ್ಲ ಏನಾಗುವುದಿಲ್ಲ ನಾನೂ ಒಂದು ಮಾಡಿ ನೋಡ್ತೇನೆ ಅಂತೇಳಿ ಈ ಅಪರಾಧ ಹೀಗೆ ಅಪರಾಧಗಳು ಹೆಚ್ಚಲಿಕ್ಕೆ ಕಾರಣ ಅಂತ ನಾನು ತಿಳ್ಕೊಂಡಿದ್ದು ಈ ಅಪರಾಧಗಳಲ್ಲಿ ಈಗಿನ ಇದರಲ್ಲಿ ಸಾಮಾನ್ಯವಾಗಿ ಲೈಂಗಿಕ ಅಪರಾಧಗಳೇ ಜಾಸ್ತಿ ಮತ್ತು ಕೊಲೆ ಸುಲಿಗೆ ಕಳ್ಳತನ ಇಂಥವುಗಳೆಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ ಇದಕ್ಕೆ ಕಾರಣ ಏನು ಅಂತೇಳಿ ನಾವು ಹುಡುಕಲಿಕ್ಕೆ ಆಗುವುದಿಲ್ಲ ಯಾರಿಂದ ಇದು ಹೇಗೆ ಆಗ್ತದೆ ಅಂತ ಹೇಳ್ಲಿಕ್ಕಾಗುವುದಿಲ್ಲ ಆದ್ರೆ ಒಂದು ಅಪರಾಧ ಆದಾಗ ಕೂಡಲೆ ಕೂಡಲೆ ಅದಕ್ಕೆ ತಕ್ಕ ಶಿಕ್ಷೆ ಆದಲ್ಲಿ ಜನರು ಅದರ ಬಗ್ಗೆ ತಿಳ್ಕೊಳ್ತಾರೆ ಅದು ಎಚ್ಚೆತ್ತುಕೊಳ್ತಾರೆ ಅಂತ ನನ್ನ ಭಾವನೆ ಈ ಜನರು ತಿಳಿ ಇದು ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ತ ಅಪರಾಧ ಮಾಡಿದಾಗ ನ ಆ ಅಪರಾಧ ಸರಿಯ ತಪ್ಪಾ ನಾನು ಮಾಡಿದ್ದೇ ಸರಿ ಅಂತ ಇರ್ತದೆ ಮುಂದೆ ಮುಂದೆ ಶಿಕ್ಷೆ ಆಗದಿದ್ದಾಗ ಮುಂದೆ ಮುಂದೆ ಈ ಅಪರಾಧಗಳನ್ನು ಮಾಡ್ತಾ ಹೋಗ್ತಾರೆ ಇದಕ್ಕೆ ಏನು ಮಾಡಬೇಕಂದ್ರೆ ಕೂ ಕೂಡಲೆ ಕೂಡಲೆ ಆ್ಯಕ್ಷನ್ ತಕೊಳ್ಬೇಕು ಈ ಆ್ಯಕ್ಷನ್ ತಕೊಳ್ಬೇಕಾದ್ರೆ ಆ ಆ್ಯಕ್ಷನ್ ತಕೊಳ್ಳುವ ಇದರಲ್ಲಿ ಯಾರೆಲ್ಲ ಇರ್ತಾರೆ ಅವ್ರು ಕರೆಕ್ಟಾಗಿ ಅದನ್ನು ಮುನ್ನ ಮುನ್ನಡ್ಸಿಕೊಂಡು ಹೋಗಬೇಕು ಸರಕಾರ ಆಗಲಿ ಇಲಾಖೆ ಆಗಲಿ ಕೂಡಲೆ ಕೂಡಲೆ ಅದನ್ನು ಕಂಡು ಹಿಡಿದು ಅಂಥವರಿಗೆ ಶಿಕ್ಷೆಕೊಟ್ಟರೆ ಈ ಅಪರಾಧಗಳನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಬೋದು ಅಂತ ನನ್ನ ಅಭಿಪ್ರಾಯ